ನಮಸ್ತೇ ಏನು ರೀ ಏನು ಬೇಕಾಗಿತ್ತು ನಿಮಗೆ ತರಕಾರಿ ಹೌದ್ ಹೌದು

ಹಾಂ ಟೊಮೇಟೋ ಇಪ್ಪತ್ತೈದು ರೂಪಾಯಿ ಕೆಜಿ ಇದೆ

ಆಯ್ತು ಎಷ್ಟು ಅಂದರೆ ನೀವು ಕಮ್ಮಿ ಅಂದ್ರೆ ಇಪ್ಪತ್ಮೂರು ರೂಪಾಯಿ ಕೊಟ್ರೆ ಆಗುತ್ತಾ ಅಲ್ಲ ಇಪ್ಪತ್ತೈದು ಹ್ಞೂ ಇಪ್ಪತ್ಮೂರಕ್ಕೆ ಕೊಡ್ತೇವೆ ಇಪ್ಪತ್ಮೂರು ಕೊಡ್ತೇವೆ ಹಾಂ ಟಮೇಟೊ ಒಂದು ಹಾಂ

ಆಂ ಹಾಂ ಹಾಂ ಯಾವಾಗ ಬೇಕು ನಿಮಗೆ ಎಷ್ಟು ಎಷ್ಟನೇ ತಾರೀಕಿಗೆ ಮದುವೆ ಹಾಗಾರ್ ನಾವು ಎರಡಕ್ಕೆ ಕಳಿಸ್ಬೇಕಾಯ್ತಲಾ ನಿಮಗೆ ಒಂದಕ್ಕೆ ಕಳಿಸ್ಬೇಕಾ ಆಂ ಹಾಂ ಹಾಂ ಅಲ್ಲ

ಆಂ ಹಾಂ ಹಾಂ

ಆಂ ಹಾಂ ಆಯ್ತು ಓಕೆ ಹಾಂ ಅದು ಹಾಂ ಅದು ಎರಡು ಎರಡು ರೂಪಾಯಿ ಒಂದೊಂದು ಸಾಮಾನು ಎರಡು ಎರಡು ರೂಪಾಯಿ ಬಿಟ್ಟುಕೊಡ್ತೇವೆ ನೋಡಿ ಹಾಂ ಈಗ ಇಪ್ಪತ್ತೆಂಟು ರೂಪಾಯಿ ಬಟಾಟೆ ಇದೆಯಾ ಇಪ್ಪತ್ತಾರು ಕೊಡ್ತೇವೆ ಇಪ್ಪತ್ತೆಂಟು ರೂಪಾಯ್ಗೆ ಕೆಜಿ ಬಟಾಟೆ ಇದ್ದರೆ ಇಪ್ಪತ್ತಾರು ಕೊಡ್ತೇವೆ ಆಂ ಟಮೇಟೋ ಇಪ್ಪತ್ತೈದು ಇದ್ದರೆ ಇಪ್ಪತ್ಮೂರು ಕೊಡ್ತೇವೆ ಉಳ ಉಳ್ಳಾಗಡ್ಡೆ ಮೂವತ್ತೈದು ರೂಪಾಯಿ ಕೆಜಿ ಅದೊಂದು ಎರಡು ರೂಪಾಯಿ ಮೂವತ್ಮೂರಕ್ಕೆ ಕೊಡ್ತೇವೆ ಹಾಂ ಬದನೇಕಾಯಿ ಎಷ್ಟು ಬೇಕಾಗೋದು ಹಾಂ ಅದಕ್ಕೆಲ್ಲ ನಾವು ಕಡ್ಮೆ ಐದು ಕೆ ಜಿಗೆಲ್ಲ ನಾವು ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ರೀ ನಮಗೆ ಬರೋದೇ ಬದನೇಕಾಯಿ

ಆಯ್ತು ಆಯಿತು ಕಡೆಗೆ ನೋಡುವಾ ಅಜ್ಜೆಸ್ಟ್ ಮಾಡುವಾ ಅಲ್ಲ ನುಗ್ಗಿಕಾಯಿ ಎಲ್ಲ ಎಷ್ಟು ಬೇಕಾಗೋದು ನುಗ್ಗಿಕಾಯಿ ಎರಡೇ ಕೆಜಿ ಹಾಂ ಆಯಿತು ಪ್ಲವರು ಆಯ್ತು ಆಯ್ತು ಆಯಿತು ಹಾಂ ನಾವು ಒಂದ್ನೇ ತಾರೀಕು ಅಥವಾ ಎರಡ್ನೇ ತಾರೀಕಿಗೆ ಕಳಿಸ್ಕೊಡ್ತೇವೆ ಎಲ್ಲಿ ನಿಮ್ಮ ಮನೆಗೆ ಕಳಿಸ್ಬೇಕಲ್ಲಾ ನೀವು ಬರ್ತೀರಾ ನಾನು ನಿಮ್ಮ ಮನೆಗೆ ಬರೂದಾರೆ ಸ್ವಲ್ಪ್ ಹೆಚ್ಟು ದುಡ್ಡು ದುಡ್ಡು ಆಳ್ಗೆ ಕೊಡಬೇಕಲ್ಲ ದುಡ್ಡು ನಾವು ಹ್ಞೂ ಹ್ಞೂ ನೀವೇ ಬಂದು ತೊಗೊ ಹೋಗುದಾರೆ ಕಮ್ಮಿ ಕೊಡ್ತೇವೆ